ನಾನು ಗಣೇಶ್ ಅಂತ ನಾನು ಈಗ ಯು ಪಿ ಎಸ್ ಎಕ್ಸಾಮ್ ಬರೆದಿದ್ದೇನೆ ಹಾಗೂ ನನ್ನ ರಿಝಲ್ಟ್ ಚೆನ್ನಾಗಿ ಬಂದಿದೆ ಈಗ ನನ್ನ ಸೆಲೆಕ್ಷನ್ ಬಂದು ನಾನು ಐ ಎ ಎಸ್ ಮಾಡಬೇಕೆಂದು ಐ ಎ ಎಸ್ ಮಾಡಬೇಕೆಂದು ಈಗ ನನ್ನ ಇಷ್ಟ ಆಗಿದೆ ಐ ಎ ಎಸ್ ಆಗಿ ಸ್ವಲ್ಪ ದೊಡ್ಡ ಅಧಿಕಾರಿಯಾಗಿ ಈಗ ನನಗೂ ಆಸೆ ಇದೆ ಐ ಎ ಎಸ್ ಆಗಬೇಕಂತ ಐ ಎ ಎಸ್ ಆಗಿ ಈಗ ಒಂದು ಲೆವಲೆ ಬ್ಯಾರೆ ಇರುತ್ತಲ್ಲ ಅದು ಐ ಎ ಎಸ್ ಅಂದರೆ ಈಗಾ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮನೆಗೂ ಕೂಡ ಸ್ವಲ್ಪ ಅಂಜಿಕೆ ಈ ನಮ್ಮ ಮನೆಯಲ್ಲಿ ಈಗ ಯಾರೇ ಕೇಳಿದರು ನಮ್ಮ ಮಗ ಐ ಎ ಎಸ್ ಅಂತ ಹೇಳೋಕ್ಕೆ ನಮ್ಮ ಪ ತಂದೆ ತಾಯಿಗೂ ಖುಷಿ ಆಗುತ್ತೆ ಅಂತ ಈಗ ನಾನು ಯು ಪಿ ಎಸ್ ಎಕ್ಸಾಮ್ ಬರ್ದಿದ್ದೇನೆ ಈಗ ನಾನು ಟ್ರೈನಿಂಗ್ ಕೂಡ ಇದೆ ಟ್ರೈನಿಂಗ್ ಕೊಡೋದು ನಾನು ಈಗ ಸೆಂಟ್ರ್ ಈಗ ನಂಗೆ ಟ್ರೈನಿಂಗ್ನಲ್ಲಿ ಅಷ್ಟೇನು ಗೊತ್ತಿಲ್ಲ ಈಗ ಪಿಝಿಕಲ್ಲಾಗಿ ನಂಗೆ ಅಷ್ಟು ಏನು ಕೇಳ್ತಾರೆ ಅದು ಗೊತ್ತಿಲ್ಲ ಅದಕ್ಕೆ ನಾನು ನಂಗೆ ಶೂಟಿಂಗ್ ಸ್ವಲ್ಪ ಬರಲ್ಲ ನಂಗೆ ಶೂಟಿಂಗ್ ಕಲಿಬೇಕಾಗ್ಯದಾ ನಾ ಶೂಟಿಂಗ್ ಕಲಿಯಕ್ಕೋಸ್ಕರ ನಾನು ಸರ್ಚ್ ಮಾಡ್ದೆ ಇಂಟರ್ನೆಟ್ನಲ್ಲಿ ಎಲ್ಯಾದ್ರೂ ಶೂಟಿಂಗ್ ಸೆಂಟ್ರ್ ಇದಾವೆ ಅಥ್ವಾ ಶೂಟಿಂಗ್ ಎಲ್ಲೆ ಚೆನ್ನಾಗಿ ಕಲ್ಸ್ತಾರೆ ಅದು ಶೂಟಿಂಗ್ ಗೀಟಿಂಗ್ ನಂಗೆ ಬತ್ತಂದ್ರೆ ಆಯ್ತು ನಾನು ಐ ಎ ಎಸ್ ಆಗಬಹುದು ಅಂತ ನನ್ನಲ್ಲಿ ಒಂದು ಭಾವನೆ ಇದೆ ಅದಕ್ಕಾಗಿ ನಾನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ದೇ ಶೂಟಿಂಗ್ ಸೆಂಟ್ರರ್ಸ್ ಟಾಪ್ ಅಂತ ಆವಾಗ ನಾನು ಬೆಂಗ್ಳೂರಿನಲ್ಲಿ ಶೂಟಿಂಗ್ ಸೆಂಟ್ರ್ ನೋಡ್ದೆ ಕನಕ ಶೂಟಿಂಗ್ ಸೆಂಟ್ರ್ ಅಂತ ಅಲ್ಲಿ ಬರೀ ಶೂಟಿಂಗ್ ಕಲಿಸ್ತಾರೆ ಹ್ಯಾಂಗೆ ಅಂದರೆ ಈಗ ಹ್ಯಾಂಗಾ ಶೂಟ್ ಮಾಡಬೇಕು ಕರೆಕ್ಟ್ ಆಗಿ ಎಲ್ಲಿ ಶೂಟ್ ಮಾಡಿದರೆ ಏನಾಗುತ್ತೆ ಏನೋ ಗಾ ಈಗ ಒಂದು ಕೇಸ್ನಲ್ಲೀ ಈಗ ಡೈರೆಕ್ಟು ಈಗ ಎನ್ಕೌಂಟ್ರುದೂ ಈಗ ಮಾಡ್ಬೇಕಂದರೆ ನಾವು ಎಲ್ಲಿ ಹೊಡೆದ್ರೆ ಹಿಂಗೆ ಆನ್ ದ ಸ್ಪಾಟ್ ಡೆತ್ ಆಗುತ್ತೆ ಮತ್ತು ಈಗ ಒಂದೊಂದು ಕೇಸ್ನಲ್ಲೀ ಕಾಲಿಗೆ ಹೊಡಿಬೇಕಾಗುತ್ತೆ ಈಗ ಕಾಲಿಗೆ ಹೊಡ್ದ್ರೆ ಅವರಿಗೆ ಮುಂದೆ ಹೋಲುಕ್ ಬರಲ್ಲ ಅಲ್ಲೇ ಬೀಳ್ತಾರವ್ರು ಹಂಗೆ ನೋಡ್ಕೊಂಡು ಹೊಡಿಬೇಕಾಗುತ್ತೆ ನಂಗೆ ಶೂಟಿಂಗ್ ಕಲಿಕ್ಕ ಹೋಗಬೇಕಾಗಿತ್ತು ಅದಕ್ಕಾಗಿ ನಾನು ಬೆಂಗ್ಳೂರ್ನಲ್ಲಿ ನೋಡ್ದೆ ಒಂದು ಸೆಂಟ್ರ ಆ ಸೆಂಟ್ರಾ ಆಯಿತು ನನಗೂ ಇಷ್ಟ ಆಯಿತು ನಾ ಹಿಂಗೆ ಮನೆಯಲ್ಲಿ ಹೇಳ್ದೆ ಹಿಂಗಿಂಗೆ ನಾ ಯು ಪಿ ಎಸ್ ಎಕ್ಸಾಮ್ ಬರ್ದಿದ್ದೀನಿ ನಂಗೆ ಈಗ ಶೂಟಿಂಗ್ನು ಬರ್ಬೇಕಲ್ಲ ನಂಗೆ ಶೂಟಿಂಗ್ ಬರಲ್ಲ ಶೂಟಿಂಗ್ ಕಲಿಯಗೋಸ್ಕರ ನಾನು ಬೆಂಗ್ಳೂರು ಹೋಗಬೇಕು ಬೆಂಗ್ಳೂರು ಹೋಗ್ಬೇಕಾದರೆ ಸ್ವಲ್ಪ ನೀವು ಸಪೋರ್ಟ್ ಮಾಡ್ತಿರಾ ನಾನು ಒಬ್ಬ ಐ ಎ ಎಸ್ ಅಬಿ ಐ ಎ ಎಸ್ ಆಫೀಸರ್ ಆಗಬೇಕು ನನಗೂ ಭಾಳ ಇಷ್ಟ ಇದೆ ಐ ಎ ಎಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಈಗ ಜಾಬ್ ಆಗುತ್ತೆ ಅಂದರೆ ಯಾರಾದರು ಬಿಡ್ತೀರಾ ಶೂಟಿಂಗ್ ಬರಲ್ಲ ಅಂತ ಆ ಶೂಟಿಂಗ್ ಒಂದು ಕಲೀಬೇಕಲ್ಲ ಈಗ ಶೂಟಿಂಗ್ ಬರಲ್ಲಂತ ಐ ಎ ಎಸ್ ಬಿಡ್ತಿರಾ ಇಲ್ಲ ಶೂಟಿಂಗ್ ಕಲೀತೀರಲ್ಲ ಹಾಗೆ ನಾನು ಶೂಟಿಂಗ್ ಕಲಿಬೇಕೆಂದು ಆಸೆ ಇದೆ ನನಗೆ ಹಾಗೆ ನಾನು ಆಯಿತು ಮೋರ್ನಿಂಗ್ ಹುಡುಕ್ದೆ ಹಾಗೇ ನಾನು ನಮ್ಮ ತಂದೆ ತುಕರಾಮ್ ಜೊತೆ ಮಾತಾಡ್ದೆ ಏನಂತ ನಾ ಎಲ್ಲ ಮಾತಾಡುದಾ ನಮ್ಮ ತಂದೆಯವ್ರ ಜೊತೆ ಮಾತಾಡುದಾ ಆಗೋನ ನಮ್ಮ ತಂದೆ ಏನಂದರು ಆಯ್ತುಪ್ಪ ಹೋಗ್ ಬಾ ಎಲ್ಲ ಒಳ್ಳೆಯದಾಗುತ್ತಾ ಒಳ್ಳೆಯದಾಗುತ್ತೆ ಆಯಿತು ನಾನು ಮನೆಯಲ್ಲಿ ಎಲ್ಲರಿಗೆ ಹೇಳ್ದೆ ಆಯಿತು ಟ್ರೈನೂ ಈಗ ನಾನು ಗುಲ್ಬರ್ಗ ಕಲ್ಬುರ್ಗಿಯಲ್ಲಿ ಇರೋದಲ್ಲ ಕಲ್ಬುರ್ಗಿಯಲ್ಲಿರೋದು ಈಗ ಮಧ್ಯಾಹ್ನ ಹೋಗಬೇಕು ಈಗ ಮಧ್ಯಾಹ್ನ ಡಿಸ್ಕಷನ್ ಆಯಿತು ನೈಟ್ ಟ್ರೈನಿಗೆ ಹೋದ್ರೆ ಈಗ ನೈಟ್ ಟ್ರೈನ್ ಬುಕ್ ಮಾಡಿದರೆ ಮುಂಜಾನೆ ಬೆಂಗ್ಳೂರಿಗೆ ಹೋಗುತ್ತೇನೆ ಮುಂಜಾನೆ ಹೋಗಿ ತಲುಪ್ತೇನೆ ಎಂದು ಟಿಕೆಟ್ ಬುಕ್ ಮಾಡಿದೆ ಈಗ ಟಿಕೆಟ್ ಬುಕ್ ಆಗಿದೆ ಈಗ ನಾನು ಪ್ರಯಾಣ ಮಾಡಬೇಕು ಕಲ್ಬುರ್ಗಿಯಿಂದ ಬೆಂಗ್ಳೂರ ವರೆಗೆ ಹೌದು ಆಯಿತು ನಮ್ಮ ತಂದೆಯವರು ಸ್ಟೇಷನ್ಗೆ ಬಿಟ್ಟರು ಆಯಿತು ಹೋಗಿ ಬಾ ಅಂದು ಕಳ್ಸಿದರು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಆಯಿತು ಹೋದೇ ಅಲ್ಲಿ ಹೋಗಿ ಬೆಂಗ್ಳೂರು ತಲುಪ್ದ ತಕ್ಷಣ ಆ ಸೆಂಟ್ರ್ಗೆ ಫೋನ್ ಮಾಡಿ ಎಲ್ಲಿ ಬರುತ್ತೆ ಅಡ್ರೆಸ್ ಅದ್ ಎಲ್ಲ ಹುಡುಕಿ ಆಯಿತು ಆಟೊ ತಗೊಂಡು ಆಟೋದಲ್ಲಿ ಆ ಸೆಂಟರ್ವರ್ಗೆ ಹೋಗಿ ಅಲ್ಲಿ ನನ್ನದು ಅಡ್ಮಿಷನ್ ಫೀಸು ಎಲ್ಲ ಕೊಟ್ಟು ನಾನು ನನಗೆ ಶೂಟಿಂಗ್ ಕಲಿಸಿ ಅಂತ ಹೇಳಿ ನಾನು ಫೀಸ್ ಅದು ಕಟ್ಟಿ ಸ್ವಲ್ಪ ಟ್ರೈನರ್ಸ್ ಇದರಲ್ಲಿ ಹ್ಯಾಂಗೆ ಶೂಟ್ ಮಾಡಬೇಕು ಅದೆಲ್ಲಾ ಟ್ರೈನ್ ಮಾಡಿದರು ಹಾಗು ನಾನು ಚೆನ್ನಾಗಿ ಕಲ್ತೆ ಕಲ್ತು ಅದು ಉಪಯೋಗ ಆಯಿತು ಹಾಗೂ ಉಪಯೋಗ ಆಗುತ್ತೆ ಅನ್ನೊ ನನ್ನ ಭಾವನೆ ಇದೆ ಧನ್ಯವಾದಗಳು